ಪ್ರಾದೇಶಿಕ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಚಿತ್ರಣ ಸ್ಪರ್ಧೆಗಳು ಭಾಗವಹಿಸುವ ಮೊದಲು ನಾನು ಛಾಯಾಚಿತ್ರದ ಬಗ್ಗೆ ಪೂರ್ತಿ ಕಲಿಯಬೇಕು ಛಾಯಾಚಿತ್ರಣ ಕಲಿಯಲು ಬಹಳಷ್ಟು ವಿಧಾನಗಳಿವೆ ಕೆಲವರು ಅದರ ಕೋಚಿಂಗ್ ಕ್ಲಾಸ್ಗೆ ಹೋಗುತ್ತಾರೆ ಇನ್ನೂ ಕೆಲವರು ತಾವಾಗಿ ಕಲಿತು ಛಾಯಾಚಿತ್ರಣ ಮಾಡುತ್ತಾರೆ ಛಾಯಾಚಿತ್ರಣ ಕೆಲವರಿಗೆ ಒಂದು ಹವ್ಯಾಸ ಅಷ್ಟೆ ಇನ್ನು ಕೆಲವರಿಗೆ ಅಂದು ಒಂದು ವೃತ್ತಿರಂಗ ಬಹಳಷ್ಟು ಮಂದಿ ಛಾಯಾಚಿತ್ರಣ ಕಲಿತ ನಂತರ ಹತ್ತಿರದಲ್ಲೇ ನಡೆಯುವ ಸ್ಪರ್ಧೆಗೆ ಭಾಗವಹಿಸುತ್ತಾರೆ ಒಂದು ಒಂದು ಸ್ಪರ್ಧೆಗೆ ಭಾಗವಹಿಸಿ ಮತ್ತೆ ಅವರು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತಾರೆ ಇನ್ನು ಕೆಲವರಿಗೆ ಕಲಿತ ವಿದ್ಯೆಯಿಂದ ಬಹಳಷ್ಟು ಮುಂದೆ ಹೋಗುವ ಆಸೆ ಇರುತ್ತೆ ಇನ್ನು ಕೆಲವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಆ ವಿದ್ಯೆಯನ್ನು ಕಲಿಯುತ್ತಾರೆ ನನಗೂ ಕೂಡ ಭಾಗವಹಿಸುವ ಇಚ್ಛೆ ಇದೆ ಛಾಯಾಚಿತ್ರಣ ಕಲಿತು ಆನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳಿಸುವ ಆಸೆಯೂ ಕೂಡ ಇದೆ ಹಾಗೆ ಬೇರೆ ದೇಶಗಳಲ್ಲಿರುವ ಒಂದು ಒಳ್ಳೆಯ ಒಳ್ಳೆಯ ತಳಳನ್ನು ಭೇಟಿ ನೀಡಿ ಅಲ್ಲಿಯ ಚಿತ್ರಾನ ತೆಗೆಯುವ ಆಸೆಯೂ ಕೂಡ ಇದೆ